ಬ್ಯಾಂಕ್ಗಳಲ್ಲೆಲ್ಲ ಇವಾಗ ಒಂದು ನಮ್ಮ ಕರ್ನಾಟಕದ ಜನಗಳೆಲ್ಲ ಕನ್ನಡ ಭಾಷೆಯಲ್ಲೇ ಒಂದು ಚಲನ್ಗಳ್ನ ಪಡಿಯೋದಕ್ಕೆ ಇಷ್ಟ ಪಡ್ತಿದ್ದಾರೆ ಯಾಕೆಂದರೆ ಇವಾಗ ನೋಡಿ ಎಲ್ಲರೂ ಒಂದು ಇಂಗ್ಲೀಷು ಹಿಂದಿನ ಕಲ್ತಿರಲ್ಲ ಆದ್ದರಿಂದ ಇವಾಗ ಎಲ್ಲ ಬ್ಯಾಂಕ್ಗಳಲ್ಲೂ ಒಂದು ವ್ಯವಸ್ಥೆ ಮಾಡ್ಕೊಡ್ತಿರೋದು ಮಾಡ್ಕೊಡ್ತಿದ್ದಾರೆ ಅಂತನೇ ಹೇಳೋಕ್ಕಿಷ್ಟಪಡ್ತೀನಿ ಇವಾಗ ನೀವು ನೋಡಿ ಕೆನರಾ ಬ್ಯಾಂಕು ಎಸ್ ಬಿ ಐ ಇದರಲ್ಲೆಲ್ಲ ಇವಾಗ ಚಲನ್ಗಳಲ್ಲಿ ಕನ್ನಡದಲ್ಲಿ ಚಲನನ್ನ ಭರ್ತಿ ಮಾಡ್ಕೊಳಕ್ಕೆ ಅವರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಇವಾಗ ಎಲ್ಲ ಆಲ್ಮೊಷ್ಟ್ ಎಲ್ಲ ಬ್ಯಾಂಕ್ಗಳಲ್ಲಿ ಇವಾಗ ಬರೀ ಇಂಗ್ಲೀಷು ಮತ್ತು ಹಿಂದಿಲೇ ನಾವು ಚಲನ್ಗಳು ಸಿಗ್ತಾಯಿದೆ ಆದರೆ ಒಂದು ಎಲ್ಲ ಕಾಗದ ಪತ್ರಗಳು ಒಂದು ಬ್ಯಾಂಕ್ಗಳ ಬಗ್ಗೆ ಡೀಟೇಲ್ಸು ಒಂದು ಏನೇ ಒಂದು ಇವಾಗ ಏನು ಇಂಗ್ಲೀಷಲ್ಲಿ ಕೊಡ್ತಾರೋ ಅದನ್ನು ಕನ್ನಡದಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಕನ್ನಡ ಕರ್ನಾಟಕ ಜನಗಳಿಗೂ ಒಂದು ತುಂಬ ಉಪಯೋಗ ಆಗುತ್ತೆ ಅಂತಾನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನೀವು ನೋಡಿ ನಮ್ಮ ಬೀದರ್ ಡಿಸ್ಟಿಕಲೆಲ್ಲ ಎಷ್ಟೋ ಜನಕ್ಕೆ ಒಂದು ವಿದ್ಯಾಭ್ಯಾಸ ಮಾಡಿರಲ್ಲ ಅವರೆಲ್ಲ ಅವ್ರಿಗೆಲ್ಲ ಇಂಗ್ಲೀಷಲ್ಲಿ ಓದಕ್ಕೆ ಬರಲ್ಲ ಮತ್ತು ಹಿಂದಿಲಿ ಮಾತಾಡಕ್ಕೆ ಬರಲ್ಲ ಓದಕ್ಕೆ ಬರಲ್ಲ ಅಂಥವ್ರಿಗೆಲ್ಲ ಬ್ಯಾಂಕ್ಗಳಿಗೋದಾಗ ಅವರಿಗೆ ಫಿಲ್ ಮಾಡಕ್ಕೋದಾಗ ತುಂಬ ಕಷ್ಟ ಆಗುತ್ತೆ ಇವಾಗ ಡೆಪಾಸಿಟ್ ಅಂತ ಎಲ್ಲ ಇರುತ್ತೆ ಅದನ್ನೆಲ್ಲ ಓದಕ್ಕೆ ಅವ್ರಿಗೆ ಒಂದು ತುಂಬ ಒಂದು ಮುಜುಗರ ಆಗುತ್ತೆ ಮತ್ತೆ ಬರೆಯಕ್ಕಾಗಲ್ಲ ಅವರು ಎಲ್ಲೇನು ಯಾರಾರು ಒಬ್ಬರು ತಿಳ್ದಿರೋರನ್ನ ಅವರು ಹುಡುಕೊಂಡು ಒಂದು ಚಲನನ್ನ ಭರ್ತಿ ಮಾಡಿಸ್ತಾರೆ ಈ ರೀತಿಯೆಲ್ಲ ಆದರೆ ಜನ್ಗಳಿಗೆ ತುಂಬ ತೊಂದರೆ ಆಗುತ್ತೆ ಆದ್ದರಿಂದ ಬ್ಯಾಂಕ್ಗಳೋರು ಇವಾಗ ಒಂದು ವ್ಯವಸ್ಥೆ ಮಾಡಕ್ಕೆ ಓಡಾಡ್ತಿದ್ದಾರೆ ಈ ವ್ಯವಸ್ಥೆ ಮಾಡ್ಕೊಟ್ಬಿಟ್ರೆ ಅವರವರ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಅವರು ಚಲನನ್ನ ಮತ್ತೆ ಅವರು ಒಂದು ಇನ್ಫಾರ್ಮೇಶನನ್ನ ಪಡ್ಕೋಳಂಗ್ ಮಾಡ್ಕೊಟ್ರೆ ಪ್ರತಿಯೊಬ್ರಿಗು ಇದು ತುಂಬ ಉಪಯೋಗ ಆಗುತ್ತೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲಾರ್ಗು ಇಂಗ್ಲೀಷು ಕನ್ನಡ ಬರಲ್ಲ ಆದ್ದರಿಂದ ಪ್ರಾದೇಶಿಕ ಭಾಷೆಯಲ್ಲಿಯೂ ಅವರು ಚಲನ್ಗಳು ಇದರನೆಲ್ಲ ಒಂದು ಭರ್ತಿ ಮಾಡೋಕ್ಕೆ ಒಂದು ಬ್ಯಾಂಕಿಂಗ್ ವಿಭಾಗಕ್ಕೆ ತಾ ಮಾಡ್ಕೊಟ್ರೆ ಅದು ಜನ್ಗಳಿಗೂ ಒಂದು ಉಪಯೋಗ ಆಗುತ್ತೆ ಮತ್ತು ಬ್ಯಾಂಕಿಂಗ್ ಅವ್ರಿಗೂ ಬ್ಯಾಂಕ್ ಅವ್ರಿಗೂ ಒಂದು ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ಇವಾಗ ತುಂಬ ಆವಾಗ ಜನಗಳು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬ್ಯಾಂಕ್ ಹತ್ರ ಬರ್ತಾರೆ ಈ ಆ ಒಂದು ಟ್ರಾನ್ಸಾಕ್ಷನ್ ಮಾಡಕ್ಕೆಲ್ಲ ಇಷ್ಟಪಡ್ತಾರೆ ಆವಾಗ ಬ್ಯಾಂಕಿಗೂ ಲಾಭ ಒಂದು ಮತ್ತು ನಮ್ಮ ಜನಗಳಿಗೂ ಒಂದು ತುಂಬಾ ಒಂದು ಉಪಯೋಗ ಆಗುತ್ತೆ ಅಂತಾನೆ ಹೇಳೋಕ್ಕೆ ಇಷ್ಟಪಡ್ತೀನಿ